ಅತ್ಯುತ್ತಮ ಶಿಕ್ಷಣ ಪಡೆದು ಅತ್ಯುತ್ತಮವಾಗಿ ಬದುಕ್ತಾರೆ ಅತ್ಯುತ್ತಮವಾಗಿ ನಡ್ಕೊಂತಾರೆ ಅತ್ಯುತ್ತಮವಾಗಿ ಬ ಸಾಂಸ್ಕೃತಿಕದ ಸಂಸ್ಕೃತಿಯಲ್ಲಿ ಇರುತ್ತದೆ ಅದ್ಕೆ ನಾನು ಒಪ್ಪೋದೇ ಇಲ್ಲ ಯಾಕಂದ್ರೆ ಇವತ್ತು ಅಪರಾಧ ಪ್ರಕರಣ ಗಮನಿಸ್ದಾಗ ಹೈ ಅತಿ ಹೆಚ್ಚು ಅಪರಾಧ ಲೋಕದಲ್ಲಿ ಇವು ಅಪರಾಧಗ್ಳು ಮಾಡ್ತಾ ಇರೋವ್ರು ಅತಿ ಹೆಚ್ಚು ಶಿಕ್ಷಣ ಪಡೆದವ್ರು ಯಾಕೆಂದ್ರ್ ಅವ್ರಿಗೆ ಕಾನೂನಿನ ಭೀತಿಯಿಲ್ಲ ಯಾವ ರೀತಿ ತಪ್ಸ್ಕೊಂಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇದೆ ಹಾಗಾಗಿ ಶಿಕ್ಷಣ ಪಡ್ದೋರೆಲ್ಲಾ ಅದು ಅದರಲ್ಲೂ ಅತಿ ಹೆಚ್ಚು ಶಿಕ್ಷಣ ಪಡ್ದೋರೆಲ್ಲಾ ಸಜ್ಜನ ವ್ಯಕ್ತಿಗಳಾಗೋಕ್ಕೆ ಸಾಧ್ಯನೆ ಇಲ್ಲ ಇವತ್ತು ಬೇರೆ ರೀತಿಯ ಆರ್ಥಿಕ ಅಪರಾಧ ಎಷ್ಟು ಭ್ರಷ್ಟಾಚಾರ ಮತ್ತು ಅಪರಾಧ ಲೋಕದಲ್ಲಿ ಉಗ್ರಗಾಗಿರದು ಸೈಬರ್ ಕ್ರೈಮ್ ಮಾಡ್ತಾ ಇರೋದು ನೀವು ಕಿಡ್ನ್ಯಾಪುಗಳ್ ಮಾಡ್ತಾ ಇರೋದು ಆಮೇಲೆ ಗಾಂಜಾಗೆ ಸಂಬಂದಪಟ್ಟಂತಾದ್ದು ಕೊಲೆಗಳು ಅತ್ಯಾಚಾರಗಳು ಹಾಗೂ ಕುಳಿತಲ್ಲಿಯೇ ಬೇರೆ ಕೈಗಾರಿಕೆಗ್ಳಲ್ಲಿ ಮಾಡುತ್ತಾ ಇರೋಂತ ಎಲ್ಲ ಮೋಸಗಳು ಅತ್ಯುತ್ತಮ ಶಿಕ್ಷಣ ಪಡೆದವ್ರಲ್ಲೇ ಅತಿ ಹೆಚ್ಚು ಮಾಡ್ತಿರೋದು ಯಾಕಂದರೆ ಶಿಕ್ಷಣ ಪಡೀದೇ ಇರೋವ್ಕ್ ಭಯ ಇದೆ ಎಲ್ಲಿ ಏನಾಗುತ್ತೆ ಅಪ್ಪ ಅಂತೇಳ್ಬಿಟ್ ಭಯ ಇದೆ ಕಾನೂನಲ್ಲಿ ಭಯ ಇದೆ ಪೋಲೀಸ್ ಮತ್ತು ದೇವರು ಅನ್ನೋದು ಭಯ ಇದೆ ಧರ್ಮ ಅನ್ನೋದು ಭಯ ಇದೆ ನಾವು ಮಾಡಿದರೆ ತಪ್ಪಾಗುತ್ತೆ ಇಂಥ ಕೆಲಸ ಮಾಡಬಾರ್ದು ಪ್ರಾಣಿ ಹಿಂಸೆ ಮಾಡಬಾರ್ದು ಅಥ್ವಾ ಮೋಸ ಮಾಡಬಾರ್ದು ಹಣ ಕಿತ್ಕೊಬಾರ್ದು ಅತ್ಯಾಚಾರ ಮಾಡಬಾರ್ದು ಅನ್ನೋದು ಇವತ್ತು ಸಾಮಾನ್ಯ ವ್ಯಕ್ತಿಗಳಿಗಿದೆ ಆದರೆ ಅತಿ ಹೆಚ್ಚು ಶಿಕ್ಷಣ ಪಡೆದವ್ರಿಂದನೇ ಇವತ್ತು ಆರ್ಥಿಕ ಅಪರಾಧಗಳು ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅಲ್ಲ ಈಗ ಒಂದ್ನಿಮ್ಷ